ಹಲೋ ಹಲೋ ನಮಗೆ ಟೂರ್ ಟೂರಿಗೆ ಹೋಗ್ಬೇಕು ಹೊಗಬೇಕಿತ್ತು ಟೂರಿಗೆ ಹೊಗಬೇಕಿತ್ತು ಹಾಗೆ ನನಗೆ ನಾವು ನಿಮ್ಮದು ಏಜನ್ಸಿ ಉಂಟ ಎಲ್ಲಾದರೂ ಟೂರಿ ಟೂರಿಸಮ್ ಬಸ್ಸಿಗೆ ಹೋಯ್ಕಲ್ಲ ನಾವು ಒಂದು ಹತ್ತು ಜನ ಇದ್ದೇವೆ ಹಾಂ ಹಾಂ ನಮಗೆ ನಮಗೆ ನಾವು ನೀವು ಹೋಗುವಾಗ ಊಟದ ವ್ಯವಸ್ಥೆ ಮತ್ತೆ ಬೆಳಗಿಂದ ಸಂಜೆವರೆಗೆ ಸಾರ ಅದೆಲ್ಲ ಹೇಗುಂಟು ನಿಮ್ಮದು ಹೌದಾ ಅದೆಲ್ಲ ಒಟ್ಟಲ್ಲಿ ಟೋಟಲ್ ಕಾಸ್ಟು ಆರ್ ಸಾವ್ರ ಬೇಕಾಗತ್ತೆ ನೀವ್ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಿರ ಹೇಳಿದ್ದ ಕಡೆ ಅಂದರೆ ನನಗೆ ಮಂಗಳೂರಿನ ಆಲ್ ಟೆಂಪಲ್ಸ್ ನೋಡಬೇಕಿತ್ತು ಹೌದಾ ಆರ್ನೂರು ರೂಪಾಯಿ ತಗೊಳ್ತೀರ ಊಟ ಮತ್ತೆ ಟೀ ಕೊಡ್ತೀರಿ ಮತ್ತೆ ಮಧ್ಯದಲ್ಲಿ ನಮಗೆ ನೀರು ಗೀರಿನ ವ್ಯವಸ್ಥೆಯೆಲ್ಲ ಮಾಡ್ತೀರ ನಾವು ಏನು ತೆ ಹಾಂ ಹೌದೇನು ಹ್ಞೂ ಮತ್ತೆ ಅಲ್ಲಿ ನೀವು ಅಲ್ಲಿ ನಮಗೆ ಹೋಗುವಾಗ ಟಾಯ್ಲೆಟ್ ಗಿಲೇಟ್ ಎಲ್ಲ ಏನಾದರೂ ವ್ಯವಸ್ಥೆ ಇದೆಯಾ ಹ್ಞೂ ಹ್ಞೂ ಹ್ಞೂ ಬೆಳಗ್ಗೆ ಎಷ್ಟು ಗಂಟೆಗೆ ನಿಮ್ಮದು ಟ್ರಿಪ್ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ಓ ಕ್ಲಾಕಿಗ ನಾವು ಎಲ್ಲಿ ಬಂದು ಜಾಯ್ನ್ ಆಗಬೇಕು ನೀವು ನಮ್ಮ ಮನೆಗೆ ಬರ್ತಿರ ಅಥ್ವಾ ಅವರು ನಿಮ್ಮ ಹಾಂ

ಹ್ಞೂ ಬಸ್ ಸ್ಟ್ಯಾಂಡಿಗೆ ಬರಬೇಕ ನಾವು ಬಸ್ ಅಲ್ಲಿಂದ ನಿಮ್ದು ಟ್ರಾವಲ್ಸ್ ಸ್ಟಾರ್ಟ್ ಆಗುತ್ತ ಹಾಂ ಹಾಂ ಹಾಂ ಆಮೇಲೆ ಸಂಜೆ ನಮ್ಮನ್ನು ಎಲ್ಲಿ ಬಿಡ್ತೀರ

ಹಾಂ ಹಾಂ ಮನೆವರೆಗೆ ಬಿಡ್ರಿ ಮನೆವರೆಗೆ ಬಿಡುವುದಿಲ್ಲಲ್ಲ ಹೌದಾ ಹಾಂ ಅಂದರೆ ಇದು ಇದು ಬೆಳಗ್ಗೆ ಸಿಕ್ಸ್ ಇಂದ ಸಂಜೆ ಎಷ್ಟೊತ್ತು ಆಗ್ಬೋದು ಸವೆನ್ ಓ ಕ್ಲಾಕ್ ವರೆಗೆ ನಾವು ಹ್ಞೂ ಓಕೆ ಹಾಗಾದ್ರೆ ನಾನು ಹಿ ತಿಳಿಸ್ತೇನೆ ನಿಮಗೆ ಯಾವಾಗ ಅಂತ ಓಕೆ ಬಾಯ್ ಬಾಯ್ ಬಾಯ್